ಹಲೋ ಹೇಳಿ ಹಾಂ ಹೇಳಿ ಹಾಂ ಹೌದು ಸರ್ ಹೌದೌದು ಹೇಳಿ ಎಂತಾಗಬೇಕಿತ್ತು ಹಾಂ ಹೊಕೆ ಇಪ್ಪತ್ಮೂರು ತಾರೀಖಿಗಾ ಹಾಂ ಓಕೆ ಯಾವ ಟೈಪ ಸರ್ ಡ್ಯಾನ್ಸ್ ಬೇಕು ಫೋಕಲಿ ಫೋಕಲಿ ಕೆಲವು ಡ್ಯಾನ್ಸ್ ಇದೆ ಟಂಗಿಲಿದೆ ಕಂಸಾಳೆ ಇದೆ ವೀರಗಾಸೆ ಹಲವು ಟೈಪ್ ಡ್ಯಾನ್ಸ್ ಇದೆ ಹಾಗೆ ಯಾವ ಡ್ಯಾನ್ಸ್ ಬೇಕು ವೀರಗಾಸೆಯಾ ವೀರಗಾಸೆ ಅಂದರೆ ಈಗ ನೀವು ಎಷ್ಟು ಮಂದಿ ಇದಿರ್ ಸರ್ ಎಷ್ಟು ಮಂದಿ ಇದ್ದೀರಿ ಈಗ ಐದು ಮಂದಿಯ ಐದು ಮಂದಿ ಒಂದು ನೀವು ಐದು ಮಂದಿ ಇದ್ರೆ ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಯಾಕಂದರೆ ಒಂದು ಡ್ಯಾನ್ಸಿಗೆ ಇದರ ಕಾಸ್ಟ್ಯೂಮೆ ರೇಟಿದೆ ಹಾಗೆ ಸರ್ ಕಾಸ್ಟ್ಯೂಮಿಗೆ ಒಂದು ಅದರ ಡಸ್ಸಿಗೆ ಮೇಕಪ್ ಎಲ್ಲಾ ಸೇರಿ ಒಂದು ಇಪ್ಪತ್ತು ಸಾವಿರ ಆಗ್ಬೋದು ಐದು ಮಂದಿ ಜನ ನಿಮ್ದು ಹೆಚ್ಚಾದರೆ ಇನ್ನೂ ಹೆಚ್ಚಾಗ್ತದೆ ಸರ್ ಹಾಗೆ ಟೈಮಿಂಗ್ಸ್ ಇರೋಲ್ಲ ನಿಮಗೆ ನಮ್ದು ಕ್ಲಾಸ್ ಸಂಡೇ ಸಟರ್ಡೆ ಸಂಡೆ ಓಪನಿರುತ್ತೆ ಶನಿವಾರ ಮತ್ತು ಭಾನುವಾರ ಓಪನ್ ಇರ್ತದೆ ಹಾಗೆ ಹಾಂ ಅವತ್ತು ಬರ್ಬೋದು ಮತ್ತು ನೀವು ಇವ್ನಿಂಗ್ ಟೈಮಲ್ಲಿ ಬರ್ಬೋದು ಹಾಗೆ ನಿಮ್ಗೆ ಯಾವ ಟೈಮಲ್ಲಿ ಫ್ರಿ ಇರ್ತೀರಿ ನೀವು ಆ ಟೈಮಲ್ಲಿ ಬರ್ಬೋದು ಸರ್ ಹಾಗೆ ಹಾಗೆ ಇಪ್ಪತ್ತ ಮೂರಕ್ಕಲ್ಲಾ ಕಾಂಪ್ಟೆಷನ್ ಓಕೆ ಹಾಂ ನೋಡಿ ಸರ್ ನೀವು ನಿಮ್ಗೆ ಯಾವ ಟೈಮ್ ಕನ್ವೆಂಟ್ ಆಗ್ತದೆ ಆ ಟೈಮಲ್ಲಿ ಬನ್ನಿ ಹಾಗೆ ಸರಿ ಸರ್ ಹಾಂ ಯಾಕಂದ್ರೆ ನೋಡಿ ಸರ್ ಯಾವುದೋ ಕಾಸ್ಟ್ಯೂಮಿಗೆ ಹಣ ಉಂಟು ಗೊತ್ತಾಯ್ತ ಮತ್ತು ಮೇಕಪ್ ಮತ್ತು ಅದಕ್ಕೆ ಅದಾ ಅದು ಬೇಕು ವಾದ್ಯ ಡೋಲು ಗೊತ್ತಾಯ್ತ ಯಾಕಂದ್ರೆ ಈ ಫೋಕ್ ಡ್ಯಾನ್ಸ್ ಹೇಳುವಾಗ ರೆಕೊಡಿಂಗ್ ಆಗ್ತದೆ ಈಗ ಕಾಂಪ್ಟೀಶನ್ ಹೇಳುವಾಗ ಫೋಕ್ ಡ್ಯಾನ್ಸ್ ಕಾಂಪ್ಟಿಷನ್ ಮಾಡ್ತೆವಲ್ಲ ಆಗೆಂತಾಗ್ತದೆ ಅಂದರೆ ರೆಕೊಡಿಂಗ್ ಹಾಕ್ಲಿಕ್ಕೆ ಇರೋದಿಲ್ಲ ಗೊತ್ತಾಯ್ತ ಹಾಂ ನಿಮಗೀಗ ಸರ್ ಫೋಕ್ ಪ್ಯೂರ್ ಫೋಕಲ್ಲಿ ನಾವು ಡೋಲು ತಾಸೆ ಎಲ್ಲ ತಂದು ಪ್ಲೇ ಮಾಡಬೇಕು ಆನ್ ಸ್ಟೇಜಲ್ಲಿ ಗೊತ್ತಾಯ್ತ ಅದಕ್ಕೆ ನೋಡಿ ಅವರಿಗೆಲ್ಲಾ ಪೇಮೆಂಟ್ ಮಾಡ್ಬೇಕಲ್ಲ ಹಾಗೆ ಹಾಗೆ ಮತ್ತು ಮೇಕಪ್ ಆಗ್ಬೇಕು ಸರ್ ಹಾಗೆ ಮತ್ತು ನಮ್ಮ ಕೊರಿಯೊಗ್ರಫಿ ಚಾರ್ಜ್ ನಾವು ಕಳಿಸಿದ ಚಾರ್ಜ್ ಎಲ್ಲ ಸೇರುವಾಗ ಆ್ಯಕ್ಚುವಲಿ ಇಪ್ಪತ್ತು ಸಾವಿರ ಕಡಿಮೆಯೆ ಹಾಗೆ

ಹಾಂ ಸರಿ ಸರಿ ಸರಿ ನೀವು ಹೇಳಿ ಯಾವತ್ತಂತ ಹೇಳಿ ಸರಿ ಸರಿ ಸರ್ ಸರಿ ಸರಿ ಓಕೆ ಸರ್